ಐದು ಸೆಪ್ಟೆಂಬ್ ಸಾವಿರದೊಂಬೈನೂರ ನಲವತ್ತೆಂಟು ನಾಲ್ಕು ಆಗಸ್ಟ್ ಎರಡು ಸಾವಿರದ ಮೂರು ಇಪ್ಪತ್ತು ಜುಲೈ ಎರಡು ಸಾವಿರದ ಹದಿನೈದು ಒಂದು ಜನವರಿ ಎರಡು ಸಾವಿರದ ಎಂಟು ಹದಿನಾಲ್ಕು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು